ದಾವಣಗೆರೆ ಜಿಲ್ಲೆಯ ಪ್ರಮುಖ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಯಲ್ಲಿ ದಾವಣಗೆರೆಯ ಭಾಷೆ ಧರ್ಮ ಆಚಾರ ಮತ್ತು ಪದ್ಧತಿಗಳು ಬಹಳ ಇವೆ ಇದರಲ್ಲಿ ಹಬ್ಬಗಳು ಅಂತ ಬಂದರೆ ಅಜ್ಜಿ ಹಬ್ಬ ಆಗಿರ್ಬೌದು ಗಣೇಶ ಚತುರ್ಥಿ ದಸರಾ ಯುಗಾದಿ ದೀಪಾವಳಿ ಸಂಕ್ರಾಂತಿ ಇವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ದಾವಣಗೆರೆಲ್ಲಿರುವ ಸುತ್ತಮುತ್ತದಲ್ಲಿರುವ ಎಲ್ಲ ಹಳ್ಳಿಗಳಲ್ಲಿಯೂ ಸಹ ಪರಂಪರೆಯಾಗಿ ಸಂಸ್ಕೃತಿಯನ್ನು ಎಲ್ಲರಿಗೂ ವಿವರಿಸ್ತಾರೆ ಮತ್ತು ವಿದೇಶಿಯರು ಕೂಡ ಬರುತ್ತಾರೆ